ಹಲೋ ಹಾಂ ಹಲೋ ಹಾಂ

ಥ್ಯಾಂಕ್ಸ್ ಥ್ಯಾಂಕ್ಸ್ ಹೌದು ಎಷ್ಟು ಜನ ಬಂದಿದ್ದೀರಿ

ಎಲ್ಲಿಂದ ಬಂದಿದ್ದು ಹಾಂ ಹೌದಾ ಹೌದು ಹಾಂ ಅಂದರೆ ವೆಜ್ ಸಹ ಇದೆ ನಾನ್ವೆಜ್ ಸಹ ಇದೆ ಅದರಲ್ಲಿ ಇಡ್ಲಿ ಸಾಂಬಾರು ಮತ್ತು ವೆಜ್ಜಲ್ಲಿ ಇಡ್ಲಿ ಸಾಂಬಾರು ರಾಗಿ ಮತ್ತು ರೊಟ್ಟಿ ಮತ್ತು ಗೋಲಿಬಜೆ ಮಸಾಲೆ ದೋಸೆ ಹಾಗೆ ಎಲ್ಲ ಎಲ್ಲ ಉಂಟು ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಎಲ್ಲವೂ ಮೂರು ರೀತಿಯದ್ದು ಇದೆ ಮತ್ತು ಅದು ಮದ್ ಸಂಜೆಯ ನಂತರ ಹೌದು ಹಾಂ ವೆಜ್ ಬಿರಿಯಾನಿ ಸಹ ಇದೆ

ಹಾಂ ನಾರ್ಮಲ್ ರೈಸ್ ಸಹ ಉಂಟು ಬೇಕಾದರೆ ಹಾಂ ಹೌದು

ಅದು ಅದು ನಾವೇ ತಂದು ಕೊಡಬೇಕಾ ಅಲ್ಲಾ ನೀವು ಬರ್ತೀರಾ ನೀವು ಅದಕ್ಕೆ ಎಡ್ರೆಸ್ಸ್ ಎಲ್ಲ ಸೆಂಡ್ ಮಾಡಿದರೆ ಹಾಂ ಹಾಂ ತ ತಂದು ಕೊಡ್ಬೋದು ಡಿಲಿವರೀ ಇದ್ದಾರೆ ಫಿಫ್ಟಿ ಫಿಫ್ಟಿ ಡಿಲಿವರಿ ಫಿಫ್ಟಿ ಚಾರ್ಜ್ ಆಗುತ್ತದೆ ಹೌದು

ಅಂದರೆ ರಾಗಿ ಜ್ಯೂಸ್ ಅಂದರೆ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇದೆ ವಾಟರ್ಮೆಲನ್ ಜ್ಯೂಸ್ ಹಾಗೆ ಐಸ್ಕ್ರೀಮ್ಸ್ ಫ್ಲೇವರ್ಸ್ ಮಿಲ್ಕ್ಶೇಕ್ ಸಹ ಉಂಟು ಮಿಲ್ಕ್ಸ್ಟೇಕ ಹಾಗೆ ನಿ ಹೌದು

ಆಯಿತು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು